ಪಂಚಮಿ ರೆಸ್ಟೋರೆಂಟವರಾ ನಾವು ಶಿವಮೊಗ್ಗದಿಂದ ಮಮತಾ ಅಂತ ಮಾತಾಡ್ತಾ ಇರೋದು ನಾವು ನಾಳೆ ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದೀವಿ ನಿಮ್ಮ ಹೋಟೆಲಿನಲ್ಲೆ ಇರಬೇಕು ಅಂತ ಇದು ಮಾಡ್ತಾಯಿದ್ದೀವಿ ನಿಮ್ಮ ಹೋಟಲಿಂದು ವಿಶೇಷತೆ ಏನಿದೆ ಯಾವ ಯಾವ ಯಾ ಹೌದಾ ಯಾವ ಯಾವ ಥರ ತಿಂಡಿ ಸಿಗಬಹುದು ಹೌದಾ ಊಟ ಮಧ್ಯಾಹ್ನದ ಊಟ ಅದರಲ್ಲಿ ವಿಶೇಷವಾದಂತಹ ಊಟ ಯಾವ್ದು ಸಿಗುತ್ತೆ ಒಬ್ಬಟ್ಟು ಸಿಗ್ಬೌದಾ ಮಧ್ಯಾಹ್ನ ಊಟಕ್ಕೆ ಹ್ಞೂ ಮತ್ತೆ ಎರಡು ಹತ್ತು ನಾವು ನಾವು ಹತ್ತು ಜನ ಬರ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಬರ್ತೀವಿ ನಿಮ್ಮ ಹೋಟೆಲಲ್ಲೆ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತೆ

ರಾತ್ರಿ ರಾತ್ರಿ ಹೊತ್ತು ಹೌದಾ ಹೌದಾ ಹಾಂ ಸರಿ ರೂಮುಗಳಲ್ಲಿ ಯಾವ ಥರ ರೂಮ್ ಇದೆ ನಾ ಶೌಚಾಲಯ್ಗಳೆಲ್ಲ ಇದೆಯಾ ಮುಂದೆ ನಿಮ್ಮ ಪಾರ್ಕಿನ ವ್ಯವಸ್ಥೆ ಏನಾದರೂ ಇದೆಯಾ ಮುಂದೆ ಹಾಂ

ಓಕೆ ಮೇಡಮ್ ನಾವು ನಾಳೆ ಬ ನಾಳೆ ಬೆಳಗ್ಗೆ ಬರ್ತೀವಿ ಎಂಟು ಗಂಟೆ ಸುಮಾರಿಗೆ ಬರ್ತೀವಿ ಅಲ್ಲಿ ನಾವು ಬಂದಾಗ